ಹಲೋ

ಹಲೋ ಸರ್ ಮುಂಜಾನೆದ್ದು ಅವ್ನು ಸರಿಯಾಗೇ ಇದ್ದ ಸರ್ಯಾಗಿ ಊಟ ಗೀಟ ಎಲ್ಲ ಮಾಡೇ ಸರ್ಯಾಗಿ ಹೋಗಿದ್ದಾನೆ ಏನಾಗಿದೆ ಅದ್ ಹೆಂಗೆ

ಅಲ್ಲ ಸರ್ ನಮ್ಮ ಇರೋದು ಭಾಳ ದೂರ ಈಗ ಅರ್ಜೆಂಟ್ ಆಗಿ ಬಾ ಅಂದರೆ ಹೇಗ್ ಬರಲಿಕ್ಕೆ ಸಾಧ್ಯದಾ

ಅಲ್ಲ ಸರ್ ಮುಂಜಾನೆ ಭಾಳ ಚೆನ್ನಾಗಿದ್ದ ಎಲ್ಲ ಊಟ ಗೀಟ ಎಲ್ಲ ಮಾಡೇ ಹೋಗಿದ್ದಾನೆ ಈಗ ಏಕ್ದಮ್ ಹಿಂಗೆ ಆಗ್ಯದಂದ್ರೆ ನಮ್ಗೆ ಭಾಳ ಗಾಬರಿ ಆಗಿಬಿಟ್ಟಿದೆ ಆದಷ್ಟು ನಾವು ಹೆಂಗೆ ಬರ್ಬೇಕು ಅಂತ ವಿಚಾರ ಮಾಡ್ತ ಇದ್ದೇವೆ ಆದಷ್ಟು ನಾವು ಬೇಗನೇ ಬರಲಿಕ್ಕೆ ಪ್ರಯತ್ನ ಮಾಡ್ತ ಇದ್ದಾರೆ ವರೆಗೆ ನೀವು ಸ್ವಲ್ಪ ಅವನಿಗೆ ಅರೋಗ್ಯ ಬಗ್ಗೆ ಕಾಳಜಿ ತೊಗೊಳ್ರಿ ನಾವು ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ತಿಳಿತೇನೂ ಯಾಕಂದರೆ ಈಗ ಒಮ್ಮಿಂದೊಮ್ಮೆ ಹೀಗೆ ಹೇಳ್ಬಿಟ್ಟೀರಿ ಅಂದ್ಮೇಲೆ ನಮ್ಗೆ ವಯಸ್ಸಾದವರು ಏನೂ ಸುಧಾರ್ಸ್ಲಾಗ್ಯಾದೆ ಆದಷ್ಟು ನಾವು ಪ್ರಯತ್ನ ಮಾಡಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸ್ವಲ್ಪ್ ನೀವು ಕಾಳಜಿ ವಹಿಸ್ತಾ ಇರಿ ಆಯ್ತು ಆಗ್ಲಿ ಸರ್ ನಾನು ಬರೋವರೆಗೂ ನನ್ನ ಮಗನ ಬಗ್ಗೆ ನೀವು ಕಾಳಜಿ ತೊಗೊಳ್ರಿ ಅದಕ್ಕೆ ಏನಾದರೂ ಡಾಕ್ಟ್ರದ್ದು ಫೀಸು ಅಥವಾ ಔಷಧಿ ಬಗ್ಗೆ ಏನಾದರೂ ಖರ್ಚು ಇದ್ರೆ ಸಹಿತ ನಾನು ಕೊಡ್ಲಿಕ್ಕೆ ತಯಾರು ಆಗ್ತೀನಿ ನಾನೂ ಈಗ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆದಷ್ಟು ಬೇಗನೇ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೆ ನೀವು ಕಾಳಜಿ ವಹಿಸ್ರೀ ಅಷ್ಟೇ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು

ಆಯಿತು ತ್ಯಾ ವಂದನೆಗಳು ಸರ್ ಮತ್ತೆ